ಹಾಗೆ ಸ್ಕೂಲ್ಗೆ ಹೋಗೋಕ್ಕಾದ್ರೆ ಟ್ರಿಪ್ ಹೋಗಿದ್ವಿ ಟ್ರಿಪ್ ಅಂದರೆ ಸಣ್ಣ ನಾವು ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಇರಬೇಕಾದರೆ ಪಿಕ್ನಿಕ್ ಅಂತ ಒಂದಿನ ಲೆಕ್ಕಕ್ಕೆ ಕರ್ಕೊಂಡು ಹೋಗಿದ್ರು ಅಲ್ಲಿ ಪಾರ್ಕ್ ಇತ್ತು ಜೋಕಾಲಿಗಳು ಅದೆಲ್ಲ ಆಡ್ತಾ ಇದ್ವಿ ಒಂದಿನ ಅಲ್ಲೆಲ್ಲ ಹುಡುಗಿರೆಲ್ಲ ಭಾಳ ಜನ ಹುಡುಗ್ರು ಸೇರಿದ್ದರು ಅಲ್ಲಿ ಒಂದು ದ ಪಕ್ಕದ ದೇವಸ್ಥಾನ ಒಂದು ಇತ್ತು ಅಲ್ಲಿ ಆಡ್ತಾ ಇರಬೇಕಾದ್ರೆ ಏನೋ ಒ ಸಣ್ಣೊಂದು ಇನ್ಸಿಡೆಂಟ್ ಆಯ್ತು ಆವಾಗ್ನಿಂದ ದೊಡ್ಡವ್ರು ಯಾರೂ ನಮ್ಮನ್ನು ಪ್ರವಾಸಕ್ಕೆ ಕಳಿಸ್ತಾ ಇದ್ದಿಲ್ಲ ಹಾಗಾಗಿ ನಾನು ಪ್ರವಾಸ ಸಪ್ರೇಟಾಗಿ ಶಾಲೆಗಳಲ್ಲಿ ಹೋಗಿರೋದೇ ಕಡಿಮೆ ಏನು ಹೋದರು ಕೂಡ ಜಾಯಿಂಟ್ ಫ್ಯಾಮ್ಲಿ ನಮ್ದು ಆ ಫ್ಯಾಮಿಲಿಯವ್ರ ಜೊತೆಗೇ ಹೋಗ್ತಾ ಇದ್ದೆ ಹಂಪಿ ನೋಡಿದ್ದೀನಿ ಹಂಪಿ ಕಮಲಾಪುರ ದೇವಸ್ಥಾನ ದುರ್ಗಮ್ಮ ಗುಡಿ ದೇವಸ್ಥಾನ ಮಲೇಶ್ವರ ದೇವಸ್ಥಾನ ಈ ರೀತಿ ದೇವಸ್ಥಾನಗಳು ಸುತ್ತೋದು ಜಾಸ್ತಿ ಟ್ರಿಪ್ಗಳು ಅಂದೆ ಮತ್ತೆ ಈ ವಾಟ ವಂಡರ್ಲಾ ಪಾರ್ಕ್ ಅವೆಲ್ಲ ಬಸ್ ಮಾಡ್ಕೊಂಡು ಏನಿದ್ರೂ ನಾವು ಜಾಯಿಂಟ್ ಫ್ಯಾಮಿಲಿ ಆಗಿ ಇರೋದರಿಂದ ಫ್ಯಾಮ್ಲಿ ಫ್ಯಾಮ್ಲಿಯೇ ಹೋಗ್ತಾ ಇದ್ವಿ ಅದೇ ಒಂದು ಕೆಟ್ಟ ಗಳಿಗೆಯಲ್ಲಿ ಏನೋ ಸಣ್ಣ ಹುಡುಗ್ರು ಇದ್ದಾಗ ಹಾಗೆ ಆಗಿರೋದಕ್ಕೆ ಅವಾಗಿಂದ ಅವ್ವಾರು ಎಲ್ಲಿಗೂ ಕಳಿಸ್ತಾ ಇದ್ದಿಲ್ಲ ಹೀಗೆ ಹುಡುಗ್ರ ಜೊತೆಯಲ್ಲೇನಪ್ಪ ಟೂರು ಟ್ರಿಪ್ಪು ಪ್ರವಾಸ ಅಂತ ಕಳಿಸ್ತಾ ಇದ್ದಿಲ್ಲ ನಾವು ಏನು ಹೋಗಿದ್ರೂ ಕೂಡ ಫ್ಯಾಮ್ಲಿ ಫ್ಯಾಮ್ಲಿ ಜೊತೆಗೇ ಹೋಗ್ತಾ ಇದ್ದಿದ್ದು ಹುಡುಗ್ರು ಸಣ್ಣ ಹುಡುಗ್ರನ್ನು ಎಲ್ಲಿ ಕಳಿಸ್ತಾ ಇದಿಲ್ಲ ಒಂದು ಬಸ್ ಮಾಡ್ಕೊಳ್ತ ಇದ್ವಿ ನಾವು ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಬುಕ್ ಮಾಡ್ಕೊಂಡು ಅದರಲ್ಲೇ ಎಲ್ಲ ಫ್ಯಾಮ್ಲಿ ಎಲ್ಲ ಎಲ್ಲ ಫ್ಯಾಮ್ಲಿ ತಂದೆ ತಾಯಿ ಚಿಕಪ್ಪನವ್ರು ಅತ್ತೆಯವರು ಮಕ್ಕಳು ತಂಗಿಯರು ತಮ್ಮನವ್ರು ಎಲ್ಲ ವ ಸಂಡೂರು ವಿರೂಪಾಕ್ಷ ದೇವಸ್ಥಾನ ಮತ್ತೆ ಇದು ವಂಡರ್ಲಾ ಆಕ್ವಾ ಫನ್ನು ಈ ರೀತಿ ಒಂದೊಂದು ದಿನ ಒಂದೊಂದು ದೇವಸ್ಥಾನಕ್ಕೆ ಒಂದೊಂದು ಪಾರ್ಕಿಗೆ ಹೋಗಿ ಹೋಗ್ತಾ ಇದ್ವಿ ಮತ್ತೆ ತಮಿಳುನಾಡಿಗೆ ಹೋಗಿದ್ವಿ ಅಲ್ಲಿ ವೆಲಂಕಾಣೆ ಅಮ್ಮಾ ಚರ್ಚ್ ಮಾಂಗಾಡು ಕಾಮಾಕ್ಷಮ್ಮ ಗುಡಿ ದೇವಸ್ಥಾನ ಅಷ್ಟಲಕ್ಷ್ಮಿ ಕೊಯ್ಲ ಈ ಥರ ಎಲ್ಲ ಹೋಗಿಬಂದ್ವಿ ಮೆರೀನ ಬೀಚ್ ಗೋಲ್ಡನ್ ಬೀಚ ಹೀಗಾಗಿ ಎಲ್ಲ ಪ್ರವಾಸದಲ್ಲಿ ಸಂತೊ ಎಲ್ಲ ನಾವೆಲ್ಲ ಸೇರಿ ಸಂತೋಷವಾಗಿ ಆಡ್ತಾ ನಗ್ತಾ ತಿಂತಾ ಓಡಾಡ್ತಾ ಅದೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅದೇ ಒಂದು ಸಂತೋಷ ಮತ್ತೆ ಬೆಂಗಳೂರಿಗೆ ಹೋಗಿದ್ವಿ ಬೆಂಗಳೂರು ಬೆಂಗಳೂರು ಅರಮನೆ ವಿಧಾನ ಸೌಧದ ಮುಂದೆ ಎಲ್ಲ ನೋಡಿದ್ವಿ ಲಾಲ್ ಬಾಗು ಕಬ್ಬನ್ ಪಾರ್ಕು ಹೂವಿನ ಪಾರ್ಕು ಅದೆಲ್ಲ ನೋಡಿದ್ವಿ ಅದು ಅಮ್ಮನ ತವರು ಮನೆ ಕೂಡ ಅದು ಬೆಂಗಳೂರು ಹಾಗಾಗಿ ಸ್ವಲ್ಪ ಜಾಸ್ತಿ ಹೋಗ್ತಾ ಇದ್ವಿ ಅಲ್ಲಿಗೆ ಇದೆಲ್ಲ ಸೆಲೆಬ್ರೇಟ್ ಮಾಡೋದು ಮತ್ತೆ ಇದು ಅದು ಇಕ ಧನರಾಜ ಗುಡಿ ಅಂತ ಇದೆ ಅಲ್ಲಿ ಅಲ್ಲೊಂದು ಕಡಲೆ ಕಾಯಿ ಪರಿಷೆ ಆಗುತ್ತೆ ಚಿಕ್ಕ ಹುಡುಗ್ರು ಇದ್ದಾಗ ಜಾಸ್ತಿ ಹೋಗ್ತಿದ್ವಿ ಈ ನಡುವೆ ಹೋಗೋದಿಲ್ಲ ಅಲ್ಲಿ ಕಡಲೆ ಕಾಯಿ ಪರಿಷೆ ಎಷ್ಟು ಚೆನ್ನಾಗಿ ಆಗುತ್ತೆ ಅಂದರೆ ಆವಾಗ ಆವಾಗೊ ಚಿಕ್ಕವಾಗ ನೋಡಿದ್ದು ಇವಾಗು ನೆನಪು ಆಗೈತೆ ಅಷ್ಟು ಚೆನ್ನಾಗಿ ಇರುತ್ತೆ ಅಲ್ಲಿ ಪರಿಷೆ ಜಾತ್ರೆ ಎಲ್ಲ ಅಷ್ಟು ಚೆನ್ನಾಗಿ ಸೆಲೆಬ್ರೇಟೆಲ್ಲ ಮಾಡ್ತಾ ಇದ್ವಿ ನಾವು ಚಿಕ್ಕವ್ರು ಇದ್ದಾಗ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಹೋಗಿಲ್ಲ ಮತ್ತೆ ಇಲ್ಲಿ ಮೈಸೂರಿಗೆ ಹೋಗಿದ್ವಿ ಮೈಸೂರು ದಸರಾ ನೋಡಿದ್ವಿ ಮೈಸೂರು ದಸರಾ ಒಂಬತ್ತು ದಿನ ನವರಾತ್ರಿ ಪೂಜೆ ಎಲ್ಲ ಅಲ್ಲೇ ಇದ್ದು ದ ಕಡೆ ಇನ್ನು ಹತ್ತನೇ ದಿನ ದಸರಾ ಉತ್ಸವ ಅಂಬಾರಿದು ಉತ್ಸವ ಎಲ್ಲ ನೋಡ್ಕೊಂಡು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿತ್ತು ಆದೇ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೀವಿ ಚಾಮುಂಡಿ ಬೆಟ್ಟ ನಂದಿ ವಿಗ್ರಹ ಮಹಿಷಾಸುರ ವಿಗ್ರಹ ಅದೆಲ್ಲ ನೋಡಿಕೊಂಡು ಬಂದ್ವಿ ಮತ್ತೆ ಮೈಸೂರಿಂದು ಮೈಸೂರಿಂದು ಝೂ ಕೂಡ ಇದೆ ಅಲ್ಲಿ ಅದೆಲ್ಲ ನೋಡಿದ್ವಿ ನಾವೆಲ್ಲ ಬುತ್ತಿ ಇಟ್ಟೆಲ್ಲ ಫ್ಯಾಮ್ಲಿ ಎಲ್ಲ ಇಲ್ಲಿ ಮನೆಯಲ್ಲೇ ಟಿಫಿನ್ ಮಾಡ್ಕೊಂಡು ಏನೇನು ಐಟಮು ಖಾರ ಮಂಡಾಳು ಚಕ್ಕಲಿ ನಿಪ್ಪಟ್ಟು ಸ್ವೀಟ್ ಏನಾದರು ಕರದಂಟು ಆ ಟೈಪ್ ಮಾಡ್ಕೊಂಡು ಮತ್ತೆ ಜೆ ಇದು ಪಲಾವು ಏನಾದರು ಚಿತ್ರಾನ್ನ ಆ ಟೈಪಲ್ಲ ಮಾಡ್ಕೊಂಡು ಎಲ್ಲ ಬುತ್ತಿಗೆ ಕಟ್ಕೊಂಡು ಎಲ್ಲ ನಾವು ಒಂದು ಬಸ್ನಲ್ಲಿ ಮಾಡ್ಕೊಂಡು ವಾಟರ್ ಟ್ಯಾಂಕ್ ಗೀಟ್ರ್ ಟ್ಯಾಂಕೆಲ್ಲ ನಾವೇ ಫಿಲ್ಟರ್ ಟ್ಯಾಂಕ್ ತೊಗೊಂಡು ಹೋಗಿ ಅಲ್ಲೆಲ್ಲ ಊಟ ಮಾಡಿಕೊಂಡು ಸಾನ ಬೆಳಿಗ್ಗೆ ಹೋದರೆ ಸಾಯಂಕಾಲ ಆದ್ರೂ ಸಹಾ ಬ ಸುತ್ತಾಡಿ ನೋಡ್ಕೊಂಡು ಏಳು ಎಂಟು ಗಂಟೆಗೆ ತಿರುಗಿ ಮತ್ತೆ ಮ ವಾಪಸ್ ರಿಟರ್ನ್ ಮನೆಗೆ ಆಗ್ತಿದ್ವಿ ಈಗೆಲ್ಲ ಪ್ರವಾಸ ಮಾಡಿದ್ವಿ ಇದೇ ಜಾಯಿಂಟ್ ಫ್ಯಾಮಿಲಿ ಇಂದ ಮಾಮೂಲು ಮಕ್ಕಳೆಲ್ಲ ರಜೆ ಕೊಟ್ಟಾಗ ಸಮ್ಮರ್ ಹಾಲಿಡೇಸ್ನಲ್ಲಿ ಮಗ ಎಲ್ಲರು ಫ್ಯಾಮ್ಲಿ ಎಲ್ಲ ಮದ್ವೆಗಳು ಸಂಭ್ರಮಗಳಲ್ಲಿ ಕಲೆತಾಗ ಬಸ್ಸುಗ ಮಾಡ್ಕೊಂಡು ಇಲ್ಲೇ ನಾವು ಜಾಯಿಂಟ್ ಫ್ಯಾಮ್ಲಿ ಆಗಿ ನಾವು ಪ್ರವಾಸಕ್ಕೆ ಹೋಗ್ತಾ ಇದ್ದಿದ್ದು